ನನ್ನ ಜೀವನ ಉಪಾಯಕ್ಕೆ ನಾ ಏನು ಮಾಡ್ತೆ ಅಂದರೆ ಫಸ್ಟು ನಾ ಏನು ಮಾಡ್ತೆ ಛಂದ್ ಓದಬೇಕಾಗ್ತದ್ ನಾ ಛಂದ್ ಓದಿರ ಛಂದ್ ಮಾರ್ಕ್ಸ್ ಬರ್ತಾವ ಈಗ ಛಂದ್ ಮಾರ್ಕ್ಸ್ ಬಂದು ನನಗ್ ಯಾವುದು ಬಿ ಆಗಲಿ ಗೋರ್ಮೆಂಟ್ ಸೀಟ್ಸ್ ಆಗ್ತವ ಈಗ ಟೀಚರ್ ಆಗ್ಬೋದು ಅಥವಾ ಏನು ಬಿ ಗೌರ್ಮೆಂಟ ಜಾಬ್ಸ್ ಬರ್ತದ ಈಗ ನಾ ಇದೆಲ್ಲ ಮಾಡ್ಬೇಕಾದರೆ ಹಿಂದೆ ನಮ್ದು ಏನದ ಅಂದ್ರೆ ಮಮ್ಮಿ ಪಪ್ಪಾ ಅವ್ರದೆ ಒಂದು ದೊಡ್ಡ ಕೈ ಇರ್ತದ ಯಾಕಂದ್ರೆ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ನಾವು ಇದೆಲ್ಲ ಮಾಡ್ಲಾಕೆ ಸಾಧ್ಯ ಆಗ್ತದೆ ಈಗ ಅವ್ರು ಇಲ್ಲದೇ ನಾವು ಏನು ಬಿ ಮಾಡ್ಲಾಕೆ ಆಗಲ್ಲ ಈಗ ನಾವು ಈಗ ಟೆಂಥನ ಏನು ಓದ್ತೀವೋ ಅವ್ರು ಇದರ್ಲಿಂದೆ ನಾವು ಛಂದ್ ಮಾರ್ಕ್ಸ್ ತೊಕೊಂದೇವು ಅಂದರೆ ಈಗ ನಾವು ಟಾಪ್ ಮಾಡ್ಬೋದು ಎಲ್ಲ ಸಬ್ಜೆಕ್ಟ್ದಾಗ ಈಗ ಟೆಂತ್ ಆಗಿದ್ಮ್ಯಾಗ ನಾವು ಏನು ಮಾಡ್ಬೇಕಂತ ನಮಗೆ ಗೊತ್ತಿಗ್ಯಲ್ಲ ಯಾಕಂದ್ರೆ ಈಗ ನಾವು ಸ್ಕೂಲ್ ಇರ್ತೇವ್ರೀ ನಮಗೆ ಏನು ಗೊತ್ತು ಗೊತ್ತಿರಲ್ದು ಅದ್ಕೆ ಅಮ್ಮ ಅಪ್ಪ ಸಲ ಸಲಹೆ ತೊಗೋತೆವು ಅವ್ರಿಗೆ ಕೇಳ್ತೇವು ಟೆಂತ್ ಆಗಿದ್ಮೇಲೆ ನಾವು ಏನು ಮಾಡಬೇಕು ಯಾವುದು ಇದ್ರಾಗ ಹೋಗಬೇಕು ಯಾವ ಫೀಲ್ಡಿನಾಗ ಹೋಗಬೇಕು ಕಾಮರ್ಸಾ ಆರ್ಟ್ಸಾ ಸೈನ್ಸಾ ಅಂತ ನಾವು ಮಮ್ಮಿ ಪಪ್ಪ ಅಮ್ಮ ಅಪ್ಪ ಜೊತೆ ಮಾಹಿತಿ ತೊಗೊತೇವ್ರಿ ಯಾವುದು ಛಂದಿರ್ತದ ಅಂತ ಈಗ ಅವ್ರ್ ಹೇಳಿದ ಮ್ಯಾಗೇರಿ ನಾವು ತೊಗೊಬೇಕಾಗ್ತದ್ ಈಗ ಅವ್ರ್ ಹೇಳಿನಂಗೆ ನಾನು ಸೈನ್ಸ್ ಇದ್ರಾಗ ಹೋಗಿದ್ದೆ ರೀ ಸೈನ್ಸ್ ಇದ್ರಾಗ ಹೋದ್ರೆ ಈಗ ನಾವೇನು ಈಗ ನಮ್ಮಅಣ್ಣ ನಮ್ಮಅಕ್ಕ ಇರ್ತಾರ ರೀ ಅವ್ರಿಗೆ ಕೇಳ್ಕೊಂದ್ದಿದ್ದೇವು ಯಾಕಂದ್ರೆ ಅವ್ರು ಓದಿನೋರಿರ್ತಾರ ರೀ ಇದೆಲ್ಲ ಈಗ ಅವ್ರಿಗೆ ಕೇಳ್ಕೊಂದ್ಮ್ಯಾಗ ಅವ್ರು ಬಿ ಇದು ಓದಿನೋರಿರ್ತಾರ ಅವ್ರು ಹೇಳ್ತಾರ ಇದು ಹಿಂಗಿರ್ತದ ಈ ಥರ ಕ್ವಶನ್ಸ್ ಬರ್ತವ ನಾವು ಈ ಥರ ಓದಬೇಕು ಇವೆಲ್ಲ ಇಂಪಾರ್ಟೆಂಟಿರ್ತಾವ ಅಂತ ನಮಗೆ ಅವ್ರ್ ಗೈಡೆನ್ಸ್ ಇರ್ತದ ರೀ ಅಲ್ಲಿ ಎಲ್ಲ ಹೇಳ್ತಾರ ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಿಂದ್ಮ್ಯಾಗ ಮತ್ತು ಮುಂದೆ ಏನು ಮಾಡಬೇಕು ಅದು ಗೊತ್ತಾಗಲ್ಲದ್ರಿ ನಮಗೆ ಯಾಕಂದ್ರೆ ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದೇನು ಜಸ್ಟ್ ಕಾಲೇಜ್ ಇರ್ತದ್ರೀ ಈಗ ನಾವು ಎಷ್ಟು ಓದ್ತೇವೆ ನಮಗೆ ಅಷ್ಟೇ ಖುನಿರ್ತದ ಈಗ ಮತ್ತು ಮುಂದೇನು ಮಾಡಬೇಕಂದರ ಈಗ ಮತ್ತು ಅವರಿಗೆ ಮಮ್ಮಿ ಪಪ್ಪಾ ಅಕ್ಕ ಅಣ್ಣಾವ್ರಿಗೆ ಕೇಳ್ತೇವ್ರಿ ಅವ್ರ ಸಲ ಸಲಹೆ ಕೇಳ್ತೇವೆ ಏನು ಮಾಡ್ಬೇಕು ಮುಂದೆ ನಮಗೆ ಐಡಿಯಾ ಇರಲ್ಲದ್ರಿ ನಾವು ಏನು ಮಾಡಬೇಕು ನಮಗೆ ಏನು ಬಿ ಗೊತ್ತಿರಲ್ದು ಅದಕ್ಕೆ ಅವ್ರ ಸಲಹೆ ತೊಗೊಂದ್ಮ್ಯಾಗ ಈಗ ಡಿಗ್ರಿ ಲೈಫ್ದಾಗ ಏನು ಮಾಡಬೇಕು ಮಾ ಏನು ಡಿಗ್ರಿ ಬಿ ಟೀಚರ್ಕ್ಕೆ ಹೋಗಬೇಕಾ ಅಥವಾ ಏನ್ರ ಟೆಕ್ನಾಲಜಿ ಹತ್ತಿರ ಹೋಗಬೇಕಾ ಏನಾರ ಇದು ಮಾಡಬೇಕಾ ಅಂದರೆ ಹೇಳ್ತೇವ್ರಿ ಆಮ್ಯಾಗ ಅವ್ರ್ ಏನು ಹೇಳ್ತಾರ ಈಗ ಅವ್ರಿಗೇನು ಖುನೆ ಇರ್ತದ್ರೀ ಇದ್ರಗ ಇದ್ರಗ ಹೋದರ ನಮಗೆ ಹೆಂಗೆ ಇದು ಖುನ ಆಗ್ತದ ಅಂತ ಅಂದರೆ ಆಗ ನಾನು ಬಿ ಸಿ ಎ ತೊಗೊಂದೇವ್ರಿ ಬಿ ಸಿ ಎದಾಗ ಏನು ಅದು ಬಿ ಒಂದು ಟೆಕ್ನಾಲಾಜಿದಪ್ಲೆ ರೀ ಅದು ಏನು ಕಂಪನಿದಾಗ ಜಾಬ್ ತೊಗೊಂಬೋದ್ರಿ ಈಗ ನಾವು ಛಂದ್ ಓದ್ತೇವೆ ಛಂದ್ ಮಾರ್ಕ್ಸ್ ತೊಗೊಂದೇವ್ ಅಂದರೆ ಈಗ ನಮಗೆ ಛಂದ್ ಮುಂದೆ ಜಾಬ್ಸ್ ಸಿಗ್ತಾವ್ರಿ ಈಗ ನಂದು ಆ್ಯಂಬಿಷನ್ ಏನದ ಅಂದರೆ ಈಗ ಯಾವ್ದರೆ ಹಿಂಗೆ ಸಾಫ್ಟ್ವೇರ್ ಕಂಪೆನೀಸಲ್ಲಿ ಜಾಬ್ ಮಾಡೋದದ ರೀ ಈಗ ಅದು ಮಾಡ್ಬೇಕಾದ್ರೆ ನಾ ಛಂದ್ ಓದ್ಬೇಕು ಮೇನ್ ನಂದು ಏನದ ರೀ ಆ್ಯಂಬಿಷನ್ನು ಓದೋದದ ರೀ ಛಂದ್ ಓದಿ ನಾ ಛಂದ್ ಮಾರ್ಕ್ಸ್ ತೊಗೊಂದಂದರ್ ನನಗೆ ಒಂದು ಗುಡ್ ಸ್ಟೇಜಿನಾಗ ನಿಂತ್ ನಿಲ್ಲೋದಾಯ್ತದ್ರೀ ನನಗೆ ಛಂದ್ ಸ್ಯಾಲ್ರಿ ಬಂತಂದ್ರೆ ಈಗ ಇದು ಇಲ್ಲಿಂದ ತನಕ ಬಂದಿದೆ ಅಂದ್ರೆ ನಮ್ಮ ಅಮ್ಮ ಅಪ್ಪನ ಕೈ ಇರ್ತದ ರೀ ಅವ್ರ್ ಇಲ್ದೇನೆ ನಾವು ಏನು ಮಾಡಕಾಗಲ್ದು ಅವ್ರ್ ಎಫರ್ಟ್ಸ್ ಇರ್ತವ್ರೀ ನಮ್ಮ ಎಫರ್ಟ್ಸ್ ಇರ್ತವ್ರೀ ನಾವು ಎಲ್ಲ ಛಂದ್ ಓದ್ತೇವ್ರೀ ಆಮ್ಯಾಗ ಬಿ ಸಿ ಎ ಮಾಡ್ಮೇಗ ನಾವು ಏನು ಮಾಡ್ತೇವ್ರಿ ಈಗ ನಮಗೆ ಮುಂದೇನು ಮಾಡ್ಬೇಕಂದು ನಮಗೆ ಗೊತ್ತಿರಲ್ಲ ಆಗ ಅವ್ರ ಸಲಹೆ ತೊಗೊಂತೇವ್ ಮತ್ತು ಅವ್ರು ಹೇಳ್ತಾರ ರೀ ಹಿಂಗ ಮಾಡ್ಬೇಕಂತ ಆಗ ಮಾಸ್ಟರ್ಸ್ ತೊಗೊಂತೇವ್ರೀ ಮತ್ತು ಮಾಸ್ಟರ್ಸ್ ಆಗಿಂದ್ಮ್ಯಾಗ ನಾವೇನು ಜಾಬ್ ಈಗ ಇಂಟರ್ವ್ಯೂವ್ಸ್ ಅವೆಲ್ಲ ಇರ್ತವ ನಾವು ಅದು ಹೆಂಗ ಹೆಂಗ ಎದುರಿಸ್ಬೇಕ್ರೀ ಅವೆಲ್ಲ ನಮಗೆಲ್ಲ ಹೇಳ್ಕೊಡ್ತಾರ ರೀ ಆಗ ನಮಗೆ ಏನು ಬಿ ಐಡಿಯಾ ಇರಲ್ದು ಅವರೆಲ್ಲ ಹೇಳ್ಕೊಟ್ಟಿದ ಮ್ಯಾಗ ನಮಗೆ ಗೊತ್ತಾಗ್ತದ್ರೀ ಇದು ಹೆಂಗಿರ್ತದ ಇದು ಹೆಂಗಿಲ್ಲ ಆಮ್ಯಾಲ ನಾವು ಜಾಬ್ ಮಾಡ್ತೇವ್ರೀ ಆ ಜಾಬ್ ಮಾಡ್ತಾ ಸ್ಯಾಲ್ರಿ ಆ ಸ್ಯಾಲ್ರಿ ಸಿಕ್ದಾಗ ಏನು ಮಾಡ್ತೇವ್ರಿ ನಾವು ತುಂಬ ಸಂತೋಷ ಆಯ್ತದ ಯಾಕಂದ್ರೆ ನಾವು ಅಚೀವ್ ಮಾಡ್ತೇವಲ್ಲ ರೀ ನಮ್ದು ಆ್ಯಂಬಿಷನ್ ಏನಿರ್ತದ ನಾವು ಛಂದ್ ಓದಿದ್ದೆವು ಇಷ್ಟು ಹಂತಕ್ಕೆ ಬಂದಿದ್ದೆವು ನಮ್ಮ ಮಮ್ಮಿ ಪಪ್ಪಾ ಎಷ್ಟು ಸಪೋರ್ಟ್ ಮಾಡ್ಯಾರ ನಮ್ಮಅಣ್ಣ ಅಕ್ಕ ಎಷ್ಟು ಸಪೋರ್ಟ್ ಮಾಡ್ಯಾರ ಅಂತ ನಮಗೆಲ್ಲ ಛಂದ್ ಗೊತ್ತಾಗ್ತದ್ರೀ ಆಮ್ಯಾಲೆ ನಾವು ಸ್ಯಾಲ್ರಿ ಸ್ಯಾಲ್ರಿ ಎಷ್ಟು ಛಂದ್ ಬರ್ತದ್ರೀ ಅದು ಅದ್ರಗ ನಾವು ಏನು ಬಿ ತೊಗೊಬೌದು ಈಗ ನಾವು ಸ್ಕೂಟಿ ತೊಗೊಬೌದು ಗಾಡಿ ತೊಗೊಬೌದು ಕಾರ್ ತೊಗೊಬೌದು ಅದರ ಅದ್ರಗ ನಾವು ಎಲ್ಲಿ ಬಿ ಹೋಗ್ಬೋದು ರೀ ಟ್ರಿಪ್ಪಾಗಲಿ ಯಾರಾರ ನೆಂಟ್ರ ಮನೆಗಾಗಲಿ ಅದ್ರ ಸಹಾಯದಿಂದ ನಾವು ಎಲ್ಲಿ ಬಿ ಹೋಗ್ಬೋದು ರೀ ಈಗ ಸ್ಯಾಲ್ರಿ ಛಂದಿತ್ತಂದರೆ ನಾವು ಎಲ್ಲಿ ಬಿ ಹೋಗ್ಲಿಕ್ ಬರ್ತದ್ರೀ ಯಾಕಂದ್ರ ಫಸ್ಟ್ ನಾವು ಇದು ಇಲ್ಲಿಂಥನ ಬರ್ಬೇಕಂದ್ರ ನಾವು ಛಂದ್ ಓದಬೇಕಾಗ್ತದ್ರಿ ಫಸ್ಟ್ ನಾವು ಛಂದ್ ಓದಿದ್ರೆ ನಮಗೆ ಇಲ್ಲಿಂತನ ಬರ್ಲಾಕ ಒಂದು ಇದು ಇರ್ತದ್ರೀ ಆಮ್ಯಾಗ ನಾವು ಛಂದ್ ಓದ್ದೇವಂದ್ರೆ ಛಂದ್ ಎಲ್ಲ ತೊಗೊಬೋದು ಎಲ್ಲ ಕಡೆ ಹೋಗ್ಬೋದು ಎಲ್ಲ ಟ್ರಿಪ್ಪಿಗೆ ಅವ್ರ ಜೊತೆ ನೆಂಟರ ಜೊತೆ ಸ್ಪೆ ಟೈಮ್ ಸ್ಪೆಂಡ್ ಮಾಡ್ಬೋದು ಎಲ್ಲ ಮಾಡ್ಬೋದ್ರೀ ಮತ್ತು ಅದ್ರ ಜೊತೆ ಈಗ ನಾವು ಸೈಡ್ಲಿಂದ ಯಾವು ಬಿ ಪಾರ್ಟ್ ಜಾ ಪೊ ಪಾರ್ಟ್ ಜಾಬ್ ಬಿ ಪಾರ್ಟ್ ಟೈಮ್ ಜಾಬ್ ಬಿ ಮಾಡ್ಬೋದ್ರೀ ಅದ್ರಲಿಂದ ಬಿ ನಮಗೆ ಸಹಾಯ ಆಗ್ತದ್ರೀ ಯಾಕಂದ್ರ ಈಗ ನಮಗೆ ಸಫಿಶಿಯನ್ಟ್ ಈಗ ನಮಗೆ ದುಡ್ಡು ಸಾಕಾಗ್ಲತಿಲ್ಲಂದರ ಈಗ ನಾವು ಏನ್ರಿ ಓದಿನವರಿದ್ದೇವ್ರೀ ನಮಗೆ ಎಲ್ಲ ಗೊತ್ತಿದೆ ನಮ್ದು ಎಲ್ಲ ಹೆಂಗಿರ್ತದ ಜೀವನ ಹೆಂಗ ನಡೆಸ್ಬೇಕಂತ ಅರಿವು ಇರ್ತದ್ರೀ ನಮಗೆ ಈಗ ನಾವು ಏನು ಮಾಡ್ತೇವ್ರಿ ಜ ರೊಕ್ಕ ಸಾಕಾಗ್ಲತ್ತಿಲ್ಲ ಅಂದರೆ ನಾವು ಇನ್ನೊಂದು ಜಾಬ್ ಮಾಡ್ತೇವ್ರಿ ಇನ್ನೊಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತೇವ್ರಿ ಈಗ ನಂದು ಏನೋ ಹಾಬಿ ಅದ ಅಂದರೆ ಈಗ ಡ್ಯಾನ್ಸ್ ಅದ ರೀ ಈಗ ಡಾನ್ಸ್ ಇದ್ದರೆ ನಾ ಏನು ಮಾಡ್ತೆ ರೀ ಡ್ರ್ಯಾನ್ ಡ್ಯಾನ್ಸ್ ಕ್ಲಾಸ್ ತೊಗೊತೆರಿ ಮನೆಗೆ ಮಕ್ಕಳಿಗ್ ಹೇಳ್ತೇವ್ರಿ ಹಿಂಗ ನಾ ಡಾನ್ಸ್ ಕಲಿಸ್ತೆವು ಬರ್ರಿ ನಾ ಕಲಿಸ್ತೆ ನಾ ಇಲ್ಲಿ ನಿಮಗೆ ಇಲ್ಲಿನ ಥನ ಒಯ್ತೆ ಅಂತೇಳ್ದೆರಿ ಅವ್ರು ಜನರೇನು ಜನರೇನು ಮಾಡ್ತರ ನಮ್ಮಹತ್ರ ಬರ್ತಾರೆ ನಮ್ಮಹತ್ರ ಬಂದು ಡಾನ್ಸ್ ಕಲ್ತು ಡಾನ್ಸ್ ಕಲಿತಾರ ಈಗ ಮತ್ತು ಅವರ್ಲಿಂದ ಮತ್ತು ಇನ್ನೊಬ್ರು ಖುನೆ ಆಯ್ತದ ರೀ ಇವ್ರು ಕಲಿಸ್ಲತ್ತರ ನೋಡ್ರಿ ಹೋಗಬೇಕು ಅಂತ ಇರ್ತದ್ರೀ ಅವರ್ಲಿಂದ ಹಿಂಗ ಜನರು ಜನರು ಬಂದು ಬಂದು ಏನಾಗ್ತದ ಛಂದ್ ಬಂದು ನಮಗೆ ಬಿ ದುಡ್ಡು ಕೈದಾಗ ಇರ್ತವ್ರೀ ದುಡ್ಡು ಕೈದಾಗ ಇದ್ದರೆ ನಾವು ಛಂದ್ ಏನು ಬಿ ಸಾಧಿಸ್ಬೋದ್ರೀ ಈಗ ನಮಗೆ ರೊಕ್ಕ ಸಾಕಾಗ್ವಲೊದ್ರು ಬಿ ನಾವು ಅದು ಒಂದು ತೊಕೊಂದು ನಾವು ಸ್ಟ್ಯಾಂಡಾಯ್ತೇವ್ರಿ ಮತ್ತು ರೀ ಆಯ್ತು ಈಗ ಇದು ಆ್ಯಂಬಿಷನ್ ಇದು ಮಾಡ್ಲಾಕಂದ್ರ ನಾವು ಛಂದ್ ಓದಿದ್ರೆ ನಮಗೆ ಎಲ್ಲ ರೀ